ಅಲೋ ಹಾಂ ಹಾಂ ಹೇಳಿ ನಾವು ದೇವ್ಸ್ಥಾನಕ್ಕೆ ಬರಬೇಕು ಅಂತ ಇದ್ದೀವಿ ನೀವು ಎಷ್ಟೋತ್ತಿಗೆ ಓಪನ್ ಇರುತ್ತೆ ಮೇಡಮ್ ಹಾಂ ಹೌದು ಚಾಮುಂಡಿ ಬೆಟ್ಟಕ್ಕೆ ಬರ್ತಾಯಿದ್ದೀವಿ ಎಷ್ಟೊತ್ಗೆ ಓಪನ್ ಇರುತ್ತೆ

ಹ್ಞೂ ಹ್ಞೂ ಹ್ಞೂ ಇದು ನಾವು ನಾವು ಒಂದು ಎಂಟತ್ತು ಜನ ಬರ್ತಾಯಿದ್ದೀವಿ ಆದರೆ ಅಲ್ಲಿ ಬಸ್ಸಲ್ಲಿ ಬಂದರೆ ಒಳ್ಳೇದೊ

ಹ್ಞೂ ಇದೆಯಾ ಮೇಡಮ್ ಅಲ್ಲಿ ಪ್ಲೇಸ್ಗಳು ನೋಡುವಂಥ ಪ್ಲೇಸ್ ಏನಾದ್ರು

ಹಾಂ

ಹ್ಞೂ ಅದಕ್ಕೆ ಮೇಡಮ್ ಎಷ್ಟೊತ್ತಿಗ್ ದೇವ್ರ ದರ್ಶ್ನಕ್ಕೆ ಬಂದರೆ ಒಳ್ಳೇದು ಅಂತ ಫೋನ್ ಮಾಡಿದೆ ಹ್ಞೂ ಹ್ಞೂ ಹ್ಞೂ ಹ್ಞೂ ಅದಕ್ಕೆ ಮುಂಚೇನೆ ಕೇಳಿದೆ ಮೇಡಮ್ ಸುಮ್ಮನೆ ಅಲ್ಲಿ ಬಂದು ರಶ್ ಇರುತ್ತೆ ಅದು ಅಲ್ಲದೆ ಈ ಟೈಮಲ್ಲಿ ರಶ್ ಇರುತ್ತೆ ಅಲ್ಲ ಅದಕ್ಕೆ ಕೇಳಿದೆ

ಹ್ಞೂ ಹ್ಞೂ ಹ್ಞೂ ಹ್ಞೂ ಒಟ್ನಲ್ಲಿ ಸುಮಾರು ಪ್ಲೇಸ್ ಇದೆ ನೋಡುವಂಥದ್ದು ಹ್ಞೂ ಅದೇವೇ ಹಾಂ ವೆಹಿಕಲ್ ಮಾಡಿಕೊಂಡೆ ಬರ್ತೀವಿ ಮೇಡಮ್ ಓಕೆ ಓಕೆ ಮೇಡಮ್ ಹ್ಞೂ ಹಾಂ ಹ್ಞೂ ಹ್ಞೂ ಹಾಂ ಹಲೋ ಹೇಳಿ ಏನೋ ಮಾತಾಡಿದ್ರಿ ಹಾಂ ಸರಿ ಆಮೇಲೆ ಹಾಂ ರಶ್ ಇದೆಯಾ ಹಾಂ ಹಾಂ ರಶ್ ಇದೆಯಾ ಮೇಡಮ್ ದೇವಸ್ಥಾನ ಹಾಂ ಹಾಂ ಓಕೆ ಹಾಂ ಹಾಂ ಸರಿ ಅಮ್ಮ ಹಾಂ ಹೌದು ಹ್ಞೂ ಹಾಂ ಹ್ಞೂ ಹ್ಞೂ ಸರಿ ಸರಿ ಮೇಡಮ್ ಓಕೆ ಹಾಂ ಹಾಂ ಹ್ಞೂ ಅದೇ ಶನಿವಾರ ಭಾನುವಾರ ರಜೆ ಇದೆಯಲ್ಲ ಹ್ಞೂ ಹ್ಞೂ ಹಾಂ ಹ್ಞೂ ಹಾಂ ಹ್ಞೂ ಸರಿ ಸರಿ ಹ್ಞೂ ಓಕೆ ಮೇಡಮ್ ಓಕೆ ಅದಕ್ಕೆ ನಾವು ಶನಿವಾರ ಭಾನುವಾರ ರಜೆ ಇದೆಯಲ್ಲ ಅಂತ ನಾ ಹೊರ್ಡತಾ ಇದ್ದೀವಿ ನಾಳೆ ಬರ್ತೀವಿ ಮೇಡಮ್ ಆಯಿತು ಬೇಗ್ನೆ ಬರ್ತೀವಿ ಹ್ಞೂ ಹ್ಞೂ ಹ್ಞೂ ಸರಿ ಹ್ಞೂ ಸರಿ ಮೇಡಮ್ ಆಯಿತು ಓಕೆ ಮೇಡಮ್

ಹಾಂ ಆಯಿತು ಮೇಡಮ್ ಬೆಳಗ್ಗೆ ವೆಯ್ಕಲಲ್ಲೇ ಬರ್ತೀವಿ ಹ್ಞೂ ಹಾಂ ಓಕೆ ಓಕೆ ತ್ಯಾಂಕ್ ಯು